ನಮ್ಮ ಜಿಲ್ಲೆ ಕೊಪ್ಪಳ ಕೊಪ್ಪಳ ಅನ್ನೊದು ಭಾಳಾ ಹಳೆಯ ಇತಿಹಾಸವನ್ನು ಹೊಂದಿರ್ತ ಜಿಲ್ಲೆ ಅನಸ್ತು ಈ ಕೊಪ್ಳದೊಳಗಿರುವ ಇಂದಕಿಲ ಪರ್ವತದ ಉಲ್ಲೇಖ ಮಹಾಭಾರತದೊಳಗು ಅರ್ಜುನ ತಪಸ್ಸು ಮಾಡಿದ್ದನ ಅನ್ನೊ ಒಂದು ಇತಿಹಾಸ ಮತ್ತು ಅದಾ ಅದಕ್ಕ ಆ ಇದಕ್ಕ ಇಂದ್ರಕಿಲ ಪರ್ವತಕ್ಕ ಅದಕ್ಕ ನಾವೀಗ ಮಲೆ ಮಲ್ಲೇಶ್ವರ ಗುಡ್ಡ ಅಂತ ಕರಿತೀವಿ ಮುಂದ್ವರೆದು ನಮ್ಮ ಕೊಪ್ಪಳ ಜಿಲ್ಲೆಯ ತಾಲೂಕು ಆಗಿರ ಕನಕಗಿರಿ ಏನು ಅತಾರಲ್ಲ ಅದು ಆವಾಗ ಮೌರ್ಯರ ಕಾಲದ ಒಂದು ಕೇಂದ್ರ ಪ್ರದೇಶ ಆಗಿತ್ತು ಅನ್ನೊದ ಇತಿಹಾಸ ಅದು ಆದ್ಮೇಲೆ ಅಶೋಕನ ಶಿಲಾ ಶಾಸನಗಳು ಎರಡು ಶಾಸನಗಳು ನಮ್ಮ ಕೊಪ್ಳದಾಗ ಅವ ಅನ್ನುದು ಹೆಮ್ಮೆ ಒಂದು ಗವಿ ಮಠದ್ ಹಿಂದೆ ಅದ ಒಂದು ಪಾಲ್ಕಿಗುಂಡಿ ಶಾಸನ ಈ ಮಲೆ ಮಲ್ಲೇಶ್ವರ ಗುಡ್ಡ ಅಂತ ಏನು ಕರಿತಿವಲ್ಲ ಅಲ್ಲಿ ಅದ ಇದು ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆ ಮತ್ತು ಇಲ್ಲಿ ಟಿಪ್ಪು ಸುಲ್ತಾನರ ಆಳ್ವಿಕೆನು ಇತ್ತು ಅಂತ ಹೇಳ್ತದ ಅನ್ವಂಥಾ ಛತ್ರಪತಿ ಶಿವಾಜಿ ಮಹಾ ರಾಜರ ಆಳ್ವಿಕೆನು ಇತ್ತು ಅಂತ ಹೇಳ್ತಾರ ಇನ್ನು ಮುಂದುವರೆದ ನಮ್ಮ ಕೊಪ್ಳದೊಳಗ ಕಲೆಗಳು ಅಂತಂದರ ಏನು ಕಲಾ ಪ್ರಕಾರಗಳು ಈ ಕುಶಲ ಕಲೆಗಳು ಅನ್ನೋದಿಕ್ಕ ಒಂದಿಷ್ಟು ನಾನೀಗ ಮಾತಾಡಬಲ್ಲೆ ಈ ಕಿನ್ನಾಳ ಗೊಂಬೆಗಳು ಅಂತ ಏನು ಕರಿತಿವಲ್ಲ ಕಿನ್ನಾಳ ಕಲಾವಿದರು ಅಂತ ಏನು ಕರಿತಿವಲ್ಲವಾ ಅವು ಏನು ನಮ್ಮ ಭಾಗಕ್ಕಾ ಸುಪ್ರಸಿದ್ದಿ ಪಡದಂಥಾ ಒಂದು ಕಲೆ ಅದು ಕಿನ್ನಾಳ ಕಲೆ ಈ ಸಾಮಾನವಾಗಿ ಇಲ್ಲಿ ನಮ್ಮ ಹಳ್ಳಿ ಪ್ರದೇಶದೊಳಗ ದ್ಯಾಮವ್ವ ಅಂತ ಮಾಡ್ತೀವಿ ದ್ಯಾಮವ್ವನ ಗುಡಿ ಅಂತ ಹೇಳ್ತದ ಅದು ಗ್ರಾಮ ದೇವತೆ ಅಂತಾರೆ ಈಕಿಗೆ ಆ ದ್ಯಾಮವ್ವನ ಗುಡಿಯಾಗ ಈ ದ್ಯಾಮವ್ವನ ಕಟ್ಗಿಲೆ ಮಾಡಿರ್ತಾರ ಆ ಕಟ್ಗಿಲೆ ಮಾಡುವಂಥ ಪ್ರತಿ ಊರಿನ ದ್ಯಾಮವ್ವ ಇರ್ಲೇಬೇಕು ಆದನ್ನ ಯಾರು ಮಾಡ್ತರಂದರೆ ಕಿನ್ನಾಳ ಕಲಾವಿದರು ನಮ್ಮ ಜಿಲ್ಲೆಯೊಳಗ ಮಾಡ್ತರೆ ಅನ್ನೊದ ಹೌದು ಅವ್ರು ಮತ್ತೆ ಎಷ್ಟು ಖ್ಯಾತ ಕಲಾವಿದರು ಆಗ್ಯಾರಂದ್ರ ಅವ್ರಿಗೆ ರಾಜ್ಯ ಪ್ರಶಸ್ತಿಗಳು ರಾಜ್ಯೋತ್ಸವ ಪ್ರಶಸ್ತಿಗಳೆಲ್ಲ ಅನೇಕ ಪ್ರಶಸ್ತಿಗಳು ಸಹಿತ ದೊರ್ತಾವೆ ಅವರಿಗೆ ಇವು ವಿದ್ಯ ಮುಹುರ ಪಲ್ಲಕ್ಕಿ ಆಗಿರ್ಬೋದು ಮೇಣೆ ಆಗಿರರ್ಬೋದು ಮತ್ತು ಈ ದಶಮಿ ದಿಂಡು ಅಂತ ಮಾಡ್ತಾರ ಅದ ಪಾಲ್ಕಿ ಮತ್ತು ಈ ಈ ದ್ಯಾಮೊವ್ವ ಆಗಿರ್ಬೋದ ಆಮೇಗಾ ಆ ಪ್ರಭಾವಳಿ ಮಾಡ್ತರಲ್ಲ ಅದು ಅದನ್ನ ಮನೆಗೆ ಇಡ ಅಂತ ಗೊಂಬಿ ಆಗಿರ್ಬೋದು ಈ ಗೌರಿ ಹುಣ್ಣಿಮೆ ಗಿಡ ಅಂತ ಗೌರಮ್ಮ ಇವನ್ನೆಲ್ಲ ಇವ್ರು ಕಿನ್ನಾಳ ಕಲಾವಿದರು ಮಾಡ್ತರ ಮತ್ತ ಅವರ ಕಲೆ ದೇಶ ವಿದೇಶ್ಗಳ್ಲಲಿ ಪ್ರಚಾರ ಆಗ್ಯದ ಅವ್ರ ಕಲೆಗೆ ಇದನ್ನ ಮಾ ಅವ್ರ ಕಲೆಗೆ ಓ ಸೊಲ್ಪ ಬೆಳಸಕೋಸ್ಕರ ಈಗ ಕಿನ್ನಾಳ ಒಳಗೆ ಈ ಗೊಂಬೆ ಕಾರ್ಖಾನೆ ಏನು ಗೊಂಬೆ ಫ್ಯಾಕ್ರ್ಟಿ ಅಂತ ಆಗಲಿಕತ್ತದ ಇನ್ನು ನಮ್ಮ ಭಾಗದೊಳಗ ಇನ್ನು ಇನ್ನೊಂದು ಕಲೆ ಯಾವುದಂತ ಈ ಡೊಳ್ಳು ಕುಣಿತ ಈ ಡೊಳ್ಳು ಅಗ್ದಿ ಚರ್ಮದ ಡೊಳ್ಳು ಅಂತ ಇರ್ತವಿ ಈ ಕುರೀದು ಚರ್ಮನ ಡೊಳ್ಳಿಗೆ ಹಾಕಿ ಬಡಿತರ ಅದ್ದೂ ಅಗ್ಡಿಯಮ್ಮ ಸುಲಭಾ ನಾರು ಬರ್ತಾವ ಅದು ಇಲ್ಲಿಯ ಅತ್ತಿಯ ಫೆ ನಮಗ ನಮ್ಮ ಸಾಮಾನ್ಯ ನಾವೆಲ್ಲಾ ಅದನ್ಕ ಬುಟ್ಟೀವಿ ಗ್ರಾಮ್ಯದೊಳಗ ಏನ ಶುಭ ದಿನ ಆಗಲಿ ಏನ ಹಬ್ಬ ಆಗಲಿ ಹರಿದಿನ ಆಗಲಿ ಜಾತ್ರೆಲಿ ಡೊಳ್ಳು ಇರ್ಬಕ ಡೊಳ್ಳು ಇದ್ದರನ ಹಬ್ಬ ಜಾತ್ರೆ ಅನೋದು ಫೀಲಿಂಗ್ ನಮ್ಗ ಅದ ಮುಂದುಕ್ಕ ಇದನ್ನ ಅದನ್ನ ಡೊಳ್ಳು ಬಡಿಯವರಿಗೆ ಏನದ ಅದನ್ನು ದೇವ್ರು ಥರ ಕಾಣಿಕ್ಯಂದು ಕಾಣ್ತರ ಅದಕ್ಕ ಏನು ಬಂಡರೆ ಹಚ್ಚಿಕ್ಯಂಡು ಅರ್ಶ್ನ ಜಳಕ ಮಾಡಿ ಅದನ್ನ ಡೊಳ್ಳು ಬಡಿಬೇಕು ಅನ್ನದು ಒಂದ ನಿಯಮನು ಮಾಡಿಕ್ಯಂಡರ ಆಮೇಗ ಈ ಸೋಬಾನ ಪದ ಅಂತ ಬರ್ತಾರೆ ಈ ಸೋಬಾನ ಪದ್ದಲ್ಲಿ ಈ ಹೆಣ್ಮಕ್ಳು ಹಾಡ್ತಾರ ಅದನ್ನ ಈ ದೇವರದ ಜಾತ್ರೆ ಸಂದರ್ಭದಾಗ ದೇವ್ರು ಮುಂದ ಈ ಸೋಬಾನ ಪದ ಹಾಡ್ತಾರ ಆಮೇಲೆ ಏನಾದರ ಒಂದು ಮನಿಗೆ ಶುಭ ಕಾರಣಗಳು ಇರ್ತವಲ್ಲಾ ಆ ಸಂದರ್ಭಕ್ಕ ಈ ಸೋಬಾನ ಪದಗಳನ್ನ ಹಾಡಿಕ್ಯಾಳ್ತರ ಇನ್ನು ಇನ್ನೊಂದು ಕಲೆ ಯಾವ್ದಂದರ ಈ ಬಯಲಾಟ ಇರ್ಬೋದ ಈ ಕಡೆ ನಮ್ಕಡೆ ಮೂಡಲ್ಪಾಯ ಬಯಲಾಟ ಅಂತ ಕರಿತರೆ ಇದನ ಮೂಡಲ್ಪಾಯ ಬಯಳಾಟ ಪಡುವಲ್ಪಾಯ ಬಯಲಾಟ ಎರ್ಡು ಬಯಲಾಟ ಅಯ್ ಪಡುವಲಪಾಯ ಯಾಕಂದ್ ಅಂದರ ಬಳ್ಳಾರಿ ಮೆಟ್ರಿ ಆ ಕಡೆ ಇದು ಪಡುವಲ್ಪಾಯಕು ಹೋಗ್ತದ ಇದು ನಾವು ಈ ಕಡೆ ಏನು ಮೂಡಲ್ಪಾಯ ಅಂತಂದು ಹೇಳಿ ಇದನ್ನ ನಾವು ಆಡ್ತೀವಿ ಇದರೊಳಗ ಈ ಯಾವುದಪ್ಪ ಕರುಣಾರ್ಜುನರ ಕಾಳಗ ಮತ್ತು ವಿ ಪ್ರಮಿಲಿ ಕಟಿ ಮತ್ತು ಆಮೇಲೆ ಪ್ರಮಿಲಿ ಕಟಿ ಮತ್ತ ಲವ ಕುಶರ ಕಾಳಗ ದ್ರೋಣ ಪರ್ವ ಭೀಷ್ಮ ಪರ್ವ ಮಹಾಭಾರತ ಕುರುಕ್ಷೇತ್ರ ರಾಮಾಯಣ ಇಂದ್ರಜೀತರ ಕಾಳಗ ಆಮೇಲೆ ಬಬ್ರುವಾಹನನ್ ಕಾಳಗ ಇವು ಅನೇಕ ಬಯ್ಲಾಟಗಳು ನಮ್ಮೂಯಿ ಮೂಡಲ್ಪಾಯಕ್ಕ ಹೊಂದ್ಕ್ಯಂಡಂಗ ನಾವು ಇಲ್ಲಿ ಹೆಜ್ಜೆ ಕುಣುತಾ ಐದು ಹೆಜ್ಜೆ ಕುಣಿತ ಮೂರು ಹೆಜ್ಜೆ ಕುಣಿತ ಏಳು ಹೆಜ್ಜೆ ಹನ್ನೊಂದು ಹೆಜ್ಜೆ ಮಂಡಲ ಗತ್ತು ಅಂತ ಇದರ ಕುಣಿತದ್ದ ಹೆಸ್ರ ಈ ಬಯ್ಲಾಟದೊಳಗ ಬರ್ತದ ಇನ್ನು ನಾಟಕಗಳಿಗಿಸು ನಾಟಕಗಳು ಎರ್ಡಸ ಎರ್ಡ್ ಮೂರು ರೀತಿ ಅದವ ಸಾಮಾಜಿಕ ನಾಟಕಗಳು ಸಮಾಜಿಕ ನಾಟಕಗಳಂದ್ರ ಈಗಿನವು ಏನ ಸಮಾಜದೊಳಗ ಆಗಂಥ ಒಂದಿಷ್ಟು ಪರಸ್ಥಿತಿಗಳನ್ನ ಹಿಡದಿಟ್ಟು ಬರ್ದಿರ್ತಾರ ಅವು ಸಾಮಾಜಿಕ ನಾಟಕಗಳು ಆಗ್ತವ ಪೌರಾಣಿಕ ಪ್ರಸಂಗಗಳಂದ್ರ ಈ ಹಿಂದಿನ್ ಪುರಾಣಿಕ ಕತೆಗಳ ಮಹಾಭಾರತ ರಾಮಾಯಣ ಈ ಇವ್ಗಳನ್ನ ಹಿಡಿದು ಪುರಾಣಿಕ ನಾಟಕಗಳನ್ನ ಬರಿತಾರ ಈ ಐತಿಹಾಸಿಕ ನಾಟಕಗಳಂದರ ಯಾವ್ವಂದರಾ ಈ ಇತಿಹಾಸ್ದಾಗ್ ನಡೆದ ಘಟನೆಗಳನ್ನ ಹಿಡಿದಿಟ್ಟ ಬರದ ತುಮ್ತ ಒಂದಿಷ್ಟು ನಾಟಕಗಳಿಗೆ ಐತಿಹಾಸಿಕ ನಾಟಕಗಳ ನಮ್ಕಡಿಕೆ ಫೆಮಾ ನಮ್ಕಡಿಗೆ ಅತ್ಯಂತ ಪ್ರಸಿದ್ಧಿ ಪಡ್ದದ್ದ ಯಾವ್ವಂದರ ಈ ಸಂಗೊಳ್ಳಿ ರಾಯಣ್ಣ ನಾಟಕ ಇರ್ಬೋದು ಮತ್ತು ಗಂಡುಗಲಿ ಕುಮಾರರಾಮನ ನಾಟಕ ಇವೆರ್ಡು ನಮ್ಕಡಿಗೆ ಪ್ರಸಿದ್ಧಿ ಇನ್ನು ನಮ್ಕಡಿಗೆ ಎಕ್ಸ್ಪೆಶಲಿ ಕೊಪ್ಪಳದಾಗ ಮೊನ್ಮೊನ್ನೆ ಅವರಿಗೆ ರಾಜ್ಯ ಪ್ರಶಸ್ತಿ ಆತು ಕೀಳಿಕ್ಯಾತ್ರ ಅಂತ ಕರಿತಾರೆ ಈ ಮೊರ್ನಾಳು ಗ್ರಾಮ್ದಾಗ ಅದಾರ ಅವ್ರು ನಮ್ಮೂರಿಂದ ಒಂದು ಹತ್ತು ಹದ್ನೈದು ಕಿಲೋಮೀಟ್ರ್ ದೂರ ಅದ ಮೂರ್ನಾಳ ಗ್ರಾಮ ಈ ಕೀಳಿಕ್ಯಾತ ಯಾರಂದರ ತೊಗಲು ಗೊಂಬೆ ಅಂತ ಬರ್ತಾವು ಒಂಥರ ಬಯ್ಲಾಟದ ಸಂಭಾಷಣೆಗಳನ್ ಇಟಕಂಡು ಆ ಗೊಂಬೆ ಮಾಡಿರ್ತಾರ ತೊಗಲು ಗೊಂಬೆನ ತೊಗ್ಲು ಗೊಂಬಿನ ಒಂದು ಡಬ್ಯಾಗ ಇಟ್ಟು ಅದುಕ್ಕೊಂದು ಮದ್ಲಿ ಪಿಟೀಲು ಇವನ್ನೆಲ್ಲ ಬಾರಿಸ್ಕ್ಯಂತ ಪದ ಹಾಡ್ಕ್ಯಂತ ಒಂದು ನ ಬಯ್ಲಾಟದ ಮಾತು ಹೇಳ್ಕ್ಯಂತ ಆ ಗೊಂಬಿಗೆ ಸೂತ್ರ ಕಟ್ಟಿರ್ತಾರ ಅವುನ ಹೊಳ್ದಾಡ್ಕ್ಯಂತ ಅವುನ ಕುಣಸ್ಕಂತ ಒಂದು ಈ ತೊಗಲು ಗೊಂಬೆ ಪ್ರಸಂಗಗಳು ಅವ್ರ ತಾಯಿ ಮಗ ಇಬ್ರು ಅದರ ಅವರಿಬ್ರಿಗುನೂ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ಒಂದು ಹೆಮ್ಮೆ ನಮ್ಮ ಪ್ರದೇಶಕ್ಕೆ ಅಂತಕಂಥದ್ದು ಇನ್ನ ಆದ್ಮೇಲೆ ಇನ್ನು ನಮ್ಮ ಕಡಿಗೆ ಇನ್ನ ಇದು ಬರ್ತದ ಹಲೆ ಹಬ್ಬ ಅಂತ ಮಾಡ್ತಿವಿ ನಾವು ಈ ಹಲೆ ಹಬ್ದೊಳಗಾ ಹೆಜ್ಜೆ ಕುಣಿತ ಅಂತ ಹಾಕ್ತೀವಿ ಮೂರು ಹೆಜ್ಜೆ ಐದು ಹೆಜ್ಜೆ ಕುಣಿತ ಅಂತ ಬೇರೆ ಅವನ್ನ ಗಂಡ್ ಮಕ್ಳ ಹಲಿಗಿ ಅಂತ ಬಿಡಿತಿವಿ ನಾವು ಹಲಿಗಿ ಬಿಡ್ಕಂತ ಅವ್ನು ಐದು ಹೆಜ್ಜೆ ಮೂರು ಹೆಜ್ಜೆ ಕುಣಿತ ಹಾಕ್ತಾರ ಮತ್ತು ಇಲ್ಲಿ ಕೋಲಾಟ ಹಾಕದ ಕೋಲು ಹಾಕದ ಅಂತ ಇವುಗಳು ಆಯಾ ಹಬ್ಬಕ್ಕೆ ತಕ್ಕಂಗೆ ಒಂದೊಂದು ಇದನಾ ಕೋಲಾಟ ಹಾಕ್ಯಂತಾ ಅವನ್ನ ಕೋಲಾಟ ಮತ್ತು ಹೆಜ್ಜೆ ಕುಣಿತ ಹಾಕ್ಯಂತಾ ಆ ಹೆಜ್ಜಿಗೆ ತಕ್ಕಂಗೆ ಆ ಕೋಲು ಹಾಕ್ಯಂತ ಹೋಗದ್ ಇದು ಒಂದು ಹೆಜ್ಜೆ ಕುಣಿತ ಆತು ಕೋಲಾಟನ ಆತು ಇನ್ನು ಇದ ಮೊಹರಮ್ ಹಬ್ದಾಗ್ ಏನು ಮಾಡ್ತಾರಾ ಹುಲಿ ವೇಷ ಹುಲಿ ಹುಲಿ ಕೊಣಿತ ಅಂತ ಮಾಡ್ತಾರ ಅದಾದ ಮೇಲೆ ಅವ್ರ ಯೋಗ್ರಾ ಏನಪ್ಪ ಕಳ್ಳಳ್ಳಿ ಅಂತ ಮಾಡ್ತಾರ ಅವ್ರು ಅವೂ ಹುಮ್ಜಿ ಹುಲಿ ಕುಣಿತ ಹೆಂಗಂದರ ಅವರಿಗೆ ಅವರು ಮೂರು ದಿನ ನಾಲ್ಕು ದಿನ ಉಪ್ವಾಸ ಇರ್ತಾರ ಅವರಿಗ್ಯ ಒಂದು ಸಾಂಪ್ರದಾಯದ ಪ್ರಕಾರ ಅವ್ರಿಗೆಲ್ಲ ಮೈಗೆಲ್ಲ ಬಣ್ಣ ಹಚ್ಚಿ ಕೊಬ್ರಿ ಎಣ್ಣಿ ಬಣ್ಣ ಹಚ್ಚಿ ಅವರನ್ನ ಅವರು ಹುಲಿ ವೇಷ ಎಲ್ಲ ಬರ್ದು ಅವರಿಗೆ ಒಂದು ಎರಡು ಹಲಿಗಿ ಬಡ್ಕಂತಾ ಅವ್ರಣೆನ ಕುಣ್ಕಂತಾ ಕರ್ಕಂತಾ ಬರ್ತಾರ ಅವರಿಗೆ ನಡುವು ಒಂದು ಲಿಂಬೆ ಹಣ್ಣ್ ಇಟ್ಟ್ ಅದ್ರ ಸುತ್ತಲಿ ಕುಣ್ದು ಊರಾಗಿನ ಯಾವ ಯಾವ ಗುಡಿ ಅದವು ಆ ಗುಡಿ ಮುಂದೆಲ್ಲ ಕುಣ್ಕಂತಾ ನಡುಕೊಂದು ಲಿಂಬೆಹಣ್ಣ್ ಇಟ್ಟು ಆ ಲಿಮ್ ಕುಣ್ಕಂತಾ ಆ ಲಿಂಬೆಹಣ್ಣನ್ನ ಎತ್ತಿಕೊಂಡು ಕೈಲೆ ಮುಟ್ಲತ ಲಿಂಬೆಹಣ್ಣ ಹಾಕ್ತಾರ ಇದು ಇಲ್ಲಿ ನಮ್ಮ ಪ್ರದೇಶದೊಳಗ ಅತ್ಯಂತ ಪ್ರಚಲಿತ ಅಥ್ವಾ ಪ್ರಸ್ತುತಕ್ಕ ಇದನ್ನ ನಾವು ಕಾಣಬೋದು ಅನ್ನುದ ನನ್ನ ಹೆಮ್ಮೆ ಇದು ನಮ್ಮ ಪ್ರದೇಶದೊಳಗಾ ಈ ಮೊಹರಮ್ ಹಬ್ಬನ ಜೋರು ಮಾಡರಂತು ಭಾರಿ ಸೌಹಾರ್ದಯುತವಾಗಿ ಆಚರಣೆ ಮಾಡದ ನಮ್ಮ ಪ್ರದೇಶಕ್ಕ ಹೆಮ್ಮೆ ಅಂತ ನಾ ಹೇಳ್ತೀನಿ ಆಮೇಲೆ ನಮ್ಕಡೆ ಕುದುರೆ ಮೂತಿ ಕುದುರೆ ಮೂತಿ ಮೊಹರಮ್ ಹಬ್ಬಕಾ ಅದುವೊಂದು ಕ ಸುಡಗಾಡು ಸಿದ್ಧರ ಒಂದು ಜನಾಂಗ ಅದ ಒಂಥರ ಬುಡಕಟ್ಟು ಜನಾಂಗ ಇದ್ದಂಗ ಅವರು ಪ್ರತಿವರ್ಷಕ್ಕೊಮ್ಮೆ ಸೇರ್ತಾರ ಆ ಕುದುರೆ ಮೂತಿ ಮೊಹರಮ್ ಬಗ್ಗೆ ಅನೇಕ ಪಿ ಎಚ್ ಡಿಗಳು ಸಹಿತ ಆಗ್ಯವ ಅನ್ನೋದು ಅಲ್ಲಿನ ಹೆಮ್ಮೆ ಇದು ಕುದುರೆ ಮೂತಿ ಮೊಹರಮ್ ಮೊಹರಮ್ ಬಗ್ಗೆ ಒಂದಿಷ್ಟು ಮಾಹಿತಿ ಇನ್ನು ಮತ್ತು ಭಜನಾ ಪದಗಳು ಇದು ನಮ್ಮ ಗ್ರಾಮ್ಯರಿಂದನು ಹುಟ್ಟಿ ಬೆಳೆದ ಕಲೆ ಇದು ಇದು ಭಜನಾ ಪದ ಅನ್ನುದ ಈ ಭಜನ ಪದದೊಳಗಾ ಒಂದಿಷ್ಟು ಅವರ ಮಳೆಗೆ ಹೋದಾಗ ಆಗಾಗಿರ್ಬೋದ ಮಳೆಗೆ ಹೋದಾಗ ಒಂದು ಪಂಚ ಭಜನಿ ಅಂತ ಸಪ್ತ ಭಜನಿ ಅಂತ ಹಚ್ತಾರ ಆ ಏಳ್ ದಿನ ಮೈಮೇಲೆ ನೀರು ಹಾಕಂಡ್ ಹಂಗ ಭಜ್ನಿ ಬಾರ್ಸ್ಕ್ಯಂತ ಕುಂದ್ರದು ಇದೊಂದು ಪದ್ಧತಿ ಆಗಿರ್ಬೋದ ಪಂಚ ಭಜನಿ ಅಂದರ ಐದು ದಿನದ್ದು ಹಿಂಗೆ ಹಚ್ತಾರ ಅದನ್ನ ಹಚ್ಚಿದಕ್ಕ ಮಳೆ ಆಗತ್ತ ಅನ್ನುದೇನು ನಂಬಿಕೆ ಇರ್ತದ ಆಮೇಲೆ ಈ ಬಯಲಾಟದೊಳಗು ಕುರುಕ್ಷೇತ್ರ ಮತ್ತು ಕುರುಕ್ಷೇತ್ರ ಕುರುಕ್ಷೇತ್ರ ಬಯಲಾಟ ಹಚ್ಚಿದ್ದರ ಹೋದ್ ಮಳೆ ಹೊಳ್ಳಿ ಬರ್ತವು ಅನ್ನುದ ನಮ್ಮ ಇಲ್ಲಿ ಆ ಗ್ರಾಮೀಣರಲ್ಲಿರ ನಂಬಿಕೆಗಳಲ್ಲಿ ಒಂದು ಅಂತಕ್ಕಂಥದ್ದು ಇನ್ನು ದೇವಿ ಕಡ್ಡಿ ಅಂತ ಅಂತಾರ ಆ ದೇವಿ ಕಡ್ಡಿ ಹಚ್ಚಿದರ ಊರಿಗೇನು ಊರಿಗೆ ಆಕಿ ಒಳ್ಳೆಯದಾಗತ್ತ ಅನ್ನೊದು ಬ್ರಾಹ್ಮಣರಲ್ಲಿ ಇವತ್ತಿಗೂ ಹಾಸುಹೊಕ್ಕಾಗಿರುವ ನಂಬಿಕೆಗಳು ಆಗ್ಯವು ಇವೆಲ್ಲಾ ನಮ್ಮ ಕೊಪ್ಪಳ ಜಿಲ್ಲೆಯ ಅನೇಕ ಕಲೆಗಳಲ್ಲಿ ನಮ್ಮ ಹೆಮ್ಮೆಗಳಲ್ಲಿ ಈ ಕಲೆಗಳು ಒಂದು ಅನ್ನೋದನ್ನ ಹೇಳ್ಕಳ್ಳೋಕ ನನಗೆ ಭಾಳ ಖುಷಿ ಆಗ್ತದ